ಹಾಂ ನಾನು ಕಂಡಂತೆ ಈ ಗ್ರಾಮ ಪ್ರದೇಶಗಳಲ್ಲಿರ್ಬೋದು ಯಾರು ಯುವಕರು ಹೆಚ್ಚು ಈ ಸಾಂಪ್ರದಾಯಿಕ ನೃತ್ಯಗಳನ್ಮ ನೃತ್ಯ ಪ್ರಕಾರಗಳ ಬಗ್ಗೆ ಅಷ್ಟೊಂದು ಒಲವನ್ನ ತೋರಿಸ್ತಾ ಇಲ್ಲ ಯಾರು ಕಲೆ ಬಗ್ಗೆ ಆಸಕ್ತಿ ಇಟ್ಕೊಂಡಿದ್ದಾರೆ ಕಲೆ ಹಿನ್ನೆಲೆ ಗೊತ್ತಿದೆ ಅಥವಾ ಡ್ಯಾನ್ಸ್ ಬಗ್ಗೆ ಹಿನ್ನೆಲೆ ಗೊತ್ತಿದೆ ಅವರಷ್ಟೇ ಇದರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ ಈ ಗ್ರಾಮದಲ್ಲಿರೋರೆಲ್ಲ ಈಗ ಹೆಚ್ಚು ಡಿ ಜೇ ಹಾಡುಗಳು ಅದಕ್ಕೆ ಕುಣಿಯೋದು ಇದ್ರ ಮೇಲೆ ಒಲವನ್ನು ತೋರಿಸ್ತಾ ಇದ್ದಾರೆ ಅಂತ ಅನ್ನಿಸುತ್ತೆ